ಹಲೋ ಹೇಳಿ ಹೌದು ಹೌದು ನಾವೇ ಮಾತಾಡ್ತ್ ಹೌದು ಕೊಟ್ಟಿದ್ದಿರಿ ಇಲ್ಲ ಮೇಡಮ್ ಇನ್ನೂ ಎರಡು ದಿನ ಆಗತ್ತೆ ಮಾಡಲಿಕ್ಕೆ ರೆಡಿ ಮಾಡಲಿಕ್ಕೆ ಇಲ್ಲ ಅದು ಈಗ ಮದುವೆ ಮದುವೆದೂ ಬಟ್ಟೆಗಳು ತುಂಬ ಇದ್ದವು ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು ಆಮೇಲೆ ಇದು ಕರೆಂಟ್ ಬೇರೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಾ ಇದೆ ಇನ್ನೊಂದು ಎರಡು ದಿನ ಬಿಟ್ಟು ಬಂದರೆ ಆಗತ್ತೆ ಹ್ಞೂ ಆಯಿತು ಬನ್ನಿ ಮಾಡಿಕೊಡ್ತೀವಿ ನಾನು ಹಾಂ ಚೆನ್ನಾಗಿ ನೀವು ಹೇಳಿದ್ದಕ್ಕಿಂತ ತುಂಬ ಚೆನ್ನಾಗೇ ಆಗಿದೆ ಸ್ವಲ್ಪ ಜಾಸ್ತಿ ಇದೇ ಆಗಿದೆ ವರ್ಕ್ ಜಾಸ್ತಿಯೇ ಚೆನ್ನಾಗಿ ಬಂದಿದೆ ಅದೂ ಅವೆರಡು ಸಪ್ ಅವೆರಡು ಬೇರೆ ಬೇರೆ ಅಂದರೆ ಈಗ ಇದು ಬ್ಲೌಸ್ ವರ್ಕಿಗೆ ಎರಡು ಸಾವಿರ ಹೊಲಿಲಿಕ್ಕೆ ಐನೂರು ರೂಪಾಯಿ ಹೌದು ಅದು ಅದು ಆರಿ ವರ್ಕ್ ಅಲ್ವಾ ಬೀಡ್ಸ್ ಅದೆಲ್ಲ ತುಂಬ ಮಣಿಗಳು ಎಲ್ಲ ಬೆಲೆ ಜಾಸ್ತಿ ಅಲ್ವಾ ಹಾಗಾಗಿ ಜಾಸ್ತಿ ಆಗತ್ತೆ ಮ್ಯಾಮ್ ಹ್ಞೂ ಬನ್ನಿ ಮಾಡಿಕೊಡೋಣ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡೋಣ ಇನ್ನೊಂದು ಇನ್ನೂ ಇನ್ನೊಂದು ಇನ್ನೂರೈವತ್ತು ರೂಪಾಯಿ ಸ್ವಲ್ಪ ಕಡಿಮೆ ಮಾಡಿಕೊಡೋಣ ಅಂತೆ ಬನ್ನಿ ಅಯ್ಯೋ ತುಂಬ ಕಡಿಮೆ ಆಗತ್ತದು ತುಂಬ ಕಡಿಮೆ ಆಗಿಬಿಡತ್ತೆ ಈಗ ಹೊಲಿಯಲಿಕ್ಕೇ ರೇಟ್ ಅಷ್ಟು ಇದೆ ಅಲ್ವಾ ಐನೂರು ರೂಪಾಯಿ ಹೊಲಿಯಲಿಕ್ಕೆ ಆಗತ್ತೆ

ಅಯ್ಯ ಎರಡು ಸಾವಿರ ಹೌದು ಆದರೆ ಆದರೆ ಇದು ಇದರದ್ದೆಲ್ಲ ಸಮಸ್ಯೆ ಆಗಿ ಆಗಲಿಲ್ಲ ಅಷ್ಟೆ ನಾಳೆ ಬನ್ನಿ ಎರಡು ಸಾವಿರ ರೂಪಾಯಿ ಕೊಡಿ ಆಗಿರತ್ತೆ ಇನ್ನೂ ನೂರು ರೂಪಾಯಿ ಕಡಿಮೆ ಮಾಡಿ ನಾಳೆ ಸಂಜೆ ಸಂಜೆ ಏಳು ಹೌದು ಇಲ್ಲ ಇಲ್ಲ ಕಾಯಿಸಲ್ಲ ಸಂಜೆ ಏಳು ಗಂಟೆ ಹಾಗೆ ಬನ್ನಿ ಹಾಂ ಆಗಿರತ್ತೆ ಆಯಿತು ನೀವು ಬರಕ್ಕೆ ಮುಂಚೆ ಒಂದ್ಸರಿ ಫೋನ್ ಮಾಡಿ ಬನ್ನಿ ಹ್ಞೂ ಸರಿ ಆಯಿತು